ಒಂದು ಲಕ್ಷದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಎರಡು ಸಾವಿರದ ಐದು ನೂರ ಎಪ್ಪತ್ತೆರಡು ಒಂಬೈನೂರ ಎಂಬತ್ತ್ಮೂರು ಹತ್ತು ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕು ಹನ್ನೊಂದು ಸಾವಿರದ ಎರಡು